ದಾವಣಗೆರೆ ಯಾರಿಗೆ ಗೊತ್ತಿಲ್ಲ ಹೇಳಿ ದಾವಣಗೆರೆ ಅನ್ನೋದು ಮೊದಲನೆಯದಾಗಿ ಹೆಸರುವಾಸಿ ಆಗಿರೋದು ಬೆಣ್ಣೆ ನಗರಿ ಅಂತ ಈ ದಾವಣಗೆರೆ ಜಿಲ್ಲೆಯಲ್ಲಿ ನನಗೆ ಕಂಡಂತೆ ಮೊದಲು ರಸ್ತೆ ಕಾಮಗಾರಿ ಓಡಾಡ್ಲಿಕ್ಕೆ ಕುಡಿಯಲು ನೀರಿನ ವ್ಯವಸ್ಥೆ ಇನ್ನೂ ಅಭಿವೃದ್ಧಿ ಆಗಬೇಕು ರಸ್ತೆ ಅಗಲೀಕರಣ ಆಗಿರ್ಬೋದು ವಿದ್ಯುತ್ ವ್ಯತ್ಯಯ ಜಾಸ್ತಿ ಆಗಿದೆ ಇನ್ನೂ ಉದ್ಯೋಗ ಸ್ಥಳವಾಗಿರ್ಬೇಕಾದರೆ ಎಂ ಎನ್ ಸಿ ಕಂಪನಿಗಳು ನಮ್ಮಲ್ಲಿ ಕಾಲಿಡಬೇಕು ಅಂತ ನಾನು ದಾವಣಗೆರೆ ನಗರಕ್ಕೆ ಕ ಅಂದರೆ ಕರ್ನಾಟಕದಲ್ಲೇ ಅಂದರೆ ನಮ್ಮ ದಾವಣಗೆರೆ ಇಡೀ ಕರ್ನಾಟಕದಲ್ಲೇ ಹೃದಯ ಸ್ಥಾನ ಅಂತನೇ ತಗೊಂಡಿದೆ ವಿಶೇಷವಾದಂಥ ಸ್ಥಾನನ ತಗೊಂಡಿದೆ ತನ್ನದೇ ಆದ ಗುರುತನ್ನು ಪಡೆದುಕೊಂಡಿದೆ ಈ ಇಲ್ಲಿ ವಿದ್ಯಾನಗರಿ ಅಂತನೂ ಕರೆಯಲಾಗತ್ತೆ ವಿದ್ಯೆಗೆ ಹೆಸರುವಾಸಿ ಆಗಿದೆ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಹೆಸರುವಾಸಿ ಆಗಿದೆ ಸ್ಮಾರ್ಟ್ ಸಿಟಿ ಲಿಸ್ಟಲ್ಲಿ ಕರ್ನಾಟಕದಲ್ಲಿ ದಾವಣಗೆರೆ ಬೆಣ್ಣೆ ನಗರಿ ಕೂಡ ಹೌದು ಆದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಹೆಸರು ಮಾಡ್ಬೇಕಾಗಿದೆ ಏನಪ್ಪ ಅಂದರೆ ಈಗ ಎಂ ಎನ್ ಸಿ ಕಂಪ್ನಿಗಳು ಇಲ್ಲಿ ಕೂಡ ಸ್ಥಾಪಿತವಾಗಬೇಕು ಇಲ್ಲಿಂದ ಬೆಂಗಳೂರಿಗೆ ವಲಸೆ ಹೋಗೋ ಅಂತ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಅಲ್ಲಿ ಸಿಗುವಂಥ ಸಂಬಳ ನಮ್ಮಲ್ಲಿಲ್ಲ ಹಾಗಾಗಿ ಇನ್ನೂ ದಾವಣಗೆರೆಯಲ್ಲಿ ಹೆಚ್ಚಿನ ಔದ್ಯೋಗಿಕ ಕ್ಷೇತ್ರಗಳಾಗಲಿ ಹೆಚ್ಚಿನ ವ ಹೆಸರುವಾಸಿ ಆಗಬೇಕು ಇನ್ನೂ ಸ್ಥಾನ ತಗೋಬೇಕು ಇನ್ನೂ ತುಂಬ ಮುಂದುವರಿಬೇಕಾದಂತಹ ಒಂದು ಕ್ಷೇತ್ರ ಇದಾಗಿದೆ ಕರ್ನಾಟಕದಲ್ಲಿ ದಾವಣಗೆರೆಗೆ ಹೆಚ್ಚಿನ ಮಹತ್ವ ಒಂದು ಮಹತ್ವದ ಸ್ಥಾನಾನ ಇನ್ನೂ ಹೆಚ್ಚಾಗಿ ಕೊಡಬೇಕು ಅಂತ ಒಂದು ನನ್ನ ಅಭಿಪ್ರಾಯ